ಹಾಂ ಹೇಳಿ ನಾನೇ ಮಾತಾಡ್ತಾ ಇದ್ದೀನಿ

ಹಾಂ ಬೀರೇಶ್ ಯಾರು ಹೇಳಿ ಯಾರ್ ಬೀರೇಶ್ ಗೊತ್ತಾಗಲಿಲ್ಲ ಹಾಂ ಹೇಳಿ ನಮಸ್ತೆ ಬೀರೇಶ್ ಹೇಳಿ ಹೇಳಿ

ಹ್ಞೂ ಹ್ಞೂ ಹ್ಞೂ ಹ್ಞೂ ಓಕೆ ಹಾಂ ಓಕೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಜ್ವರ ಏನಾದರೂ ಇದಾವ ತುಂಬ ಮೈ ಕೈ ನೋವು ಇದೇನಾ ಬಾಡಿ ಪೈನ್ ಈ ಥರ ಓಕೆ ಓಕೆ ಓಕೆ ಫುಡ್ಡು ಡಿಸೆಂಟ್ರಿ ಏನಾದರೂ ಆಯಿತಾ ಹೊಟ್ಟೆ ನೋವು ಈ ಥರ ಏನಾದರೂ ಓಕೆ ಓಕೆ ಜಂಕ್ ಫುಡ್ ಸ್ವಲ್ಪ ಅವೈಡ್ ಮಾಡಿ ಹೊರಗಡೆ ಊಟ ಎಲ್ಲ ಏನಿಲ್ಲ ನೀವು ಸ್ವಲ್ಪ ಬಿಸಿನೀರು ಜಾಸ್ತಿ ಬಿಸಿನೀರೇ ಕುಡೀರಿ ಇವತ್ತು ಒಂದು ಒಂದು ಮೂರುದಿನ ಸ್ವಲ್ಪ ಆದಷ್ಟು ಲೈಟ್ ಫುಡ್ಡೇ ಬಿಸಿನೀರು ತಗೊಳ್ಳಿ ಆಮೇಲೆ ಅನ್ನಮ್ ಸ್ವಲ್ಪ ಬೆಳಗ್ಗೆ ಎಲ್ಲ ಬಿಸಿನೀರೇ ಕುಡೀರಿ ಆಮೇಲೆ ಸಂಜೆ ಮಧ್ಯಾಹ್ನ ಹೊತ್ತೆಲ್ಲ ಸ್ವಲ್ಪ ಬಿಸಿನೀರು ಈ ಥರ ಸಂಜೆ ಹೊತ್ತು ಕಷಾಯ ತಗೊಳ್ಳಿ ಶುಂಠಿ ಕಷಾಯ ಈ ಥರ ಆದಷ್ಟು ಡೈರಿ ಪ್ರೋಡಕ್ಟ್ಸ್ ಅವೈಡ್ ಮಾಡಿ ಹಾಲು ಮೊಸರು ಮಜ್ಜಿಗೆ ಎಲ್ಲ ಕೋಲ್ಡ್ ಪದಾರ್ಥ ಎಲ್ಲ ಬಿಟ್ಟುಬಿಡಿ ಹೊರಗಡೆ ಆಯಿಲ್ ಐಟಮೂ ತುಂಬ ಕಡಿಮೆ ಮಾಡಿ ಅನ್ನ ರಸಮು ಈ ಥರ ಜಾಸ್ತಿ ತಗೊಳ್ಳಿ ಕಡಿಮೆ ಆಗತ್ತೆ ಏನಿಲ್ಲ ಈವಾಗ ಅದೇ ಸದ್ಯಕ್ಕೆ ಬೆಳಿಗ್ಗೆ ಹೊತ್ತು ಆದಷ್ಟು ಇಡ್ಲಿ ತಗೊಳ್ಳಿ ಇಡ್ಲಿ ಇಲ್ಲಾಂತಂದ್ರೆ ಲೈಟಾಗಿ ಉಪ್ಪಿಟ್ಟು ಸ್ವೀಟ್ ಫುಡ್ಡೆಲ್ಲ ಅವೈಡ್ ಮಾಡಿ ಕಡಿಮೆ ಆಗತ್ತೆ ಹಾಗೇನಿಲ್ಲ ಅದೇ ಆಯಿಲ್ ಫುಡ್ಡೆಲ್ಲ ತಿಂದಿರ್ತೀರಲ್ಲ ಫುಡ್ ಪಾಯಿಸನಿಂಗ್ ಈ ಥರ ಇಲ್ಲ ನೋಡೋಣ ಇವತ್ತು ಇಲ್ಲ ನಾಳೆ ಮತ್ತೆ ನೋಡೋಣ ಇವತ್ತು ಸಂಡೆ ಆಗಿರೋದ್ರಿಂದ ನನ್ನದು ಕ್ಲಿನಿಕ್ ಬಂದಿದೆ ಕ್ಲೋಸ್ ಇದೆ ಸೊ ಇನ್ ಕೇಸ್ ಇವತ್ತು ನಿಮಗೆ ನಾಳೆ ಕಡಿಮೆ ಆಗ್ಲಿಲ್ಲಾಂತಂದ್ರೆ ಬನ್ನಿ ನಾಳೆ ಸಂಜೆ ನಾನು ಕ್ಲಿನಿಕಲ್ಲಿ ಸಿಗ್ತೀನಿ ನಿಮಗೆ ಕೋಲ್ಡ್ ಏನೂ ಇಲ್ಲಲ್ವ ಶೀತ ಆ ಥರ ಏನೂ ಆಗಿಲ್ಲಲ್ವ ಕೆಮ್ಮು ಶೀತ ಎಲ್ಲ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ತುಂಬ ಜ್ವರ ಬಂದರೆ ನಾನೊಂದು ನಿಮಗೆ ಮೆಸೇಜ್ ಮಾಡ್ತೀನಿ ಪ್ಯಾರಾಸಿಟಮಲ್ದು ಜ್ವರ ಆ ಥರ ಬಂದರೆ ತಗೊಳ್ಳಿ ಆರಾಮಾಗ್ತೀರ ಅದೇ ಸ್ವಲ್ಪ ಆಯಿಲ್ ಫುಡ್ ಜಂಕ್ ಫುಡ್ಸೆಲ್ಲಾ ಅವೈಡ್ ಮಾಡಿ ಹೊರಗಡೆ ಊಟ ಮಾಡೋದು ಮನೆ ಮನೆಯಲ್ಲೇ ತಗೊಳ್ಳಿ ಡೈರಿ ಪ್ರಾಡೆಕ್ಟ್ಸ್ ಕೂಡ ತಿನ್ನಬೇಡಿ ಈ ಹಾಲು ಮೊಸರು ಎಲ್ಲ ಹಾಂ ಕಡಿಮೆ ಆಗೇ ಇಲ್ಲ ಅಂತ ಅಂತಂದರೆ ಬೇಕಿದ್ದರೆ ಪೋನ್ ಮಾಡಿ ನನಗೆ ಸಂಜೆ ಹೊತ್ತು ಇಲ್ಲಾಂತಂದ್ರೆ ನಾಳೆ ನಾನು ಸಂಜೆ ಇವ್ನಿಂಗ್ ನನ್ನ ಕ್ಲಿನಿಕಲ್ಲಿ ಸಿಗ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಧನ್ಯವಾದ